ದೀರ್ಘಾವಧಿ ಬೈಕಿಂಗ್ ಟ್ರಿಪ್ಗೆ ಟ್ರಿಪ್ಗೆ ಸುಮಾರು ಥರದ ವಸ್ತುಗಳು ದೊರೆಯುತ್ತದೆ ಒಂದು ದೊಡ್ಡ ಕಿಟ್ಟೇ ಇದೆ ಅದಕ್ಕೆ ಗ್ಲೌಸು ಹೆಲ್ಮೆಟ್ಟು ಆಮೇಲೆ ಜರ್ಕಿನ್ನು ಆಮೇಲೆ ಎಲ್ಲ ರೀತಿಯ ಫುಡ್ ಪ್ರಾಡಕ್ಟ್ಸ್ಗೆ ಇಟ್ಟುಕೊಳ್ಳುವುದಕ್ಕೆ ಒಂದು ಬ್ಯಾಗು ಆಮೇಲೆ ಎಲ್ಲ ರೀತಿ ಸೇಫ್ಟಿ ಗಾರ್ಡ್ಸು ಇವುಗಳೆಲ್ಲ ಇರುತ್ತದೆ ಅದು ದೀರ್ಘಾವಧಿ ಬೈಕಿಂಗ್ ಟ್ರಿಪ್ಗೆ ಇರುವ ವಸ್ತುಗಳು ಆದರೆ ನನಗೆ ದೀರ್ಘಾವಧಿ ಬೈಕಿಂಗ್ ಟ್ರಿಪ್ ಮಾಡುವುದಂದರೆ ಆಗುವುದಿಲ್ಲ ಯಾಕಂದರೆ ಅದು ತುಂಬ ರಿಸ್ಕಿ ಒಂದು ಫೋರ್ ವೀಲರಲ್ಲಿ ಹೋಗುವ ಒಂದು ಭದ್ರತೆ ಆ ಬೈಕಲ್ಲಿ ಸಿಗುವುದಿಲ್ಲ ಅದರಿಂದ ನನಗೆ ಅಷ್ಟು ಆದರೆ ಖುಷಿ ಬೈಕ್ ರೈಡ್ ಮಾಡಿ ದೀರ್ಘಾವಧಿ ಹೋಗುವುದು ಒಂದು ಖುಷಿ ಹೌದು ಆದರೆ ಕುಶಿಗೆ ತಕ್ಕಂಗೆ ರಿಸ್ಕನ್ನು ತೆಗೆದುಕೊಳ್ಳುವುದು ಸ್ವಲ್ಪ ಸರಿ ಅನ್ನಿಸೋದಿಲ್ಲ ಅದಕ್ಕೆ ಹತ್ತಿರ ಎಲ್ಲಾದರೂ ಒಂದು ಬೈಕ್ ಟ್ರಿಪ್ಪನ್ನ ಮಾಡಿ ಹೋಗುವುದು ಫ್ರೆಂಡ್ಸ್ ಜೊತೆಗೆ ಮತ್ತೆ ಬರುವುದು ಆದು ಒಂದು ರೀತಿಯಲ್ಲಿ ಓಕೆ ಅದರಿಂದ ನಾನು ಈ ದೀರ್ಘಾವಧಿ ಬೈಕಿಂಗ್ ಟ್ರಿಪ್ಗೆ ನನಗೆ ಸರಿ ಅನಿಸುವುದು ನನ್ನ ಕೈಯಲ್ಲಿ ಕಷ್ಟ